ನನ್ನ ಹೆಸರು ಜೈಶ್ರೀ ಅಂತ ನಾನು ಇವಾಗ ಸೀರೆ ಬಗ್ಗೆ ಹೇಳ್ತೀನಿ ಸೀರೆ ಅಂದರೆ ನನಗೆ ತುಂಬ ಇಷ್ಟ ಅದರಲ್ಲೂ ರೇಷ್ಮೆ ಸೀರೆ ಅಂದರೆ ನಂಗೆ ತುಂಬ ಇಷ್ಟ ನನ್ನಹತ್ರ ಅಷ್ಟಾಗಿ ರೇಷ್ಮೆ ಸೀರೆ ಇಲ್ಲ ಮತ್ತು ಕೇರಳ ಕಾಟನ್ ಅಂದ್ರು ತುಂಬ ಇಷ್ಟ ನಂಗೆ ಕಾಟನ್ ಸೀರೆ ಅಂದ್ರೆ ಅದು ತಗೊಬೇಕಂತ ತುಂಬ ದಿನದಿಂದ ನೆನಸ್ಕೊಂಡಿದೀನಿ ಆದರೆ ಟೈಮೆ ಆಗಿಲ್ಲ ಒಂದುಸಲ ನಾವೆಲ್ಲ ಸೇರಿಕೊಂಡು ನಾನು ನಮ್ಮನೆಯವರು ನಮ್ಮ ಫ್ರೆಂಡ್ಸು ಮಕ್ಕಳು ಎಲ್ಲ ಸೇರಿಕೊಂಡು ನಾವು ಚಿಕ್ಪೇಟೆಗೆ ಹೋದ್ರಿ ಸಾರೀಸ್ ನೋಡೋಣ ಅಂತ ಹೋಗಿದ್ರಿ ಅಲ್ಲಿ ನೋಡಿದ್ರೆ ಅಂಗಡಿ ಅಂಗಡಿಗಳಲ್ಲು ಒಳ್ಳೆ ಒಳ್ಳೆ ಸೀರೆಗಳು ಕಲ್ಲರ್ ಕಲ್ಲರ್ ಸೀರೆಗಳು ನೋಡೋಕ್ಕೆ ಕಣ್ಣುಗಳ್ ಸಾಲದು ಆದರೆ ರೇಟ್ಗಳು ಜಾಸ್ತಿ ಇತ್ತು ಕಡಿಮೇನು ಇತ್ತು ಬಟ್ ರೇಟ್ ತಕ್ನಂಗೆ ಸೀರೆಗಳು ಚೆನ್ನಾಗೆ ಇತ್ತು ತಗೊಬೇಕಂತ ತುಂಬ ಆಸೆ ಆದರೆ ಅಷ್ಟು ದುಡ್ಡು ನಾವು ತಗೊಂಡು ಹೋಗಿರ್ಲಿಲ್ಲ ನಾವು ಫಸ್ಟ್ ಒಂದು ಸೀರೆ ಅಂಗ್ಡಿಗೆ ಹೋದ್ರಿ ಅಲ್ಲಿ ಬರೀ ಸಿಲ್ಕ್ ಸಾರೀಸೇ ಇತ್ತು ಒಂದುಕಡೆ ಸಿಲ್ಕ್ ಸಾರೀಸು ಒನ್ ಒಂದುಕಡೆ ಕಾಟನ್ ಸಾರೀಸು ಮತ್ತು ಒಂದೊಂದು ಒಂದುಕಡೆ ಪಾಲಿಸ್ಟರ್ ಸಾರೀಸು ಈ ಥರ ಸಾರೀಸ್ ವೆರೈಟಿಗಳಿತ್ತು ಮತ್ತು ಅಲ್ಲೊಬ್ರು ಇದ್ರು ಅವ್ರು ಬಂದು ಯಾವ್ತರ ಬೇಕಮ್ಮ ಸೀರೆ ಅಂದರು ನಾವು ಕಾಟನ್ ಸೀರೆ ಕೇಳಿದ್ವಿ ಕಲರ್ ಕಲರಾಗಿ ಕಾಟನ್ ಸೀರೆ ಎತ್ತಿ ಹಾಕಿದ್ರು ಥೌಸೆಂಡ್ ರೂಪೀಸ್ ಟು ಥೌಸೆನೊ ಆ ಥರ ತುಂಬ ಚೆನ್ನಾಗಿರೊ ಕಾಟನ್ ಸೀರೆಗಳೆಲ್ಲ ತೆಗೆದ್ ಹಾಕಿದ್ರು ಸರಿ ಇದು ಎಷ್ಟು ಬೆಲೆ ಅಂತ ಕೇಳಿದೆ ಒಂದೊಂದಕ್ಕು ಒಂದೊಂದು ರೇಟಮ್ಮ ಕ್ವಾಲಿಟಿ ಮೇಲೆ ಹೋಗುತ್ತೆ ಅಂತ ಹೇಳಿದ್ರು ಸರಿ ಓಕೆ ಅಂತೇಳಿ ನಾವು ಕಾಟನ್ ಕೇರಳ ಸಾರೀನ ಚೂಸ್ ಮಾಡಿದ್ರಿ ಅದನ್ನು ನೋಡಿದೆ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿಬಿಟ್ಟು ಅವರು ಏನಂದ್ರು ಚೆನ್ನಾಗಿದೆ ತಗೊ ಅಂತ ಹೇಳದ್ರು ನಮ್ಮಮನೆಯವರ್ ಕೂಡ ತಗೊ ಅಂತ ಹೇಳಿದ್ರು ನನ್ನ ಮಗ್ಳುಗೆ ಕೂಡ ತುಂಬ ಇಷ್ಟ ಆಯಿತು ತಗೊಂಡ್ರಿ ನಾವು ತಗೊಂಡು ಅಲ್ಲಿಂದ ಇನ್ನೊಂದು ಕಡೆ ಹೋದ್ವಿ ರೇಷ್ಮೆ ಸೀರೆ ನೋಡೋಣ ಅಂತ ಹೋದ್ರಿ ಅಲ್ಲಿ ಎರಡು ಎರಡು ಸಾವಿರದಿಂದ ಟೆನ್ ಥೌಸನ್ ಫಾರ್ಟಿ ಥೌಸನ್ ಟ್ವೆಂಟಿ ಥೌಸನ್ ಆ ಥರ ಎಷ್ಟೋ ಥರ ಥರದ ರೇಷ್ಮೆ ಸೀರೆಗಳು ಇತ್ತು ಅವನ್ನೆಲ್ಲ ಕಲ್ಲರ್ ಕಲ್ಲರಾಗಿತ್ತು ಬಾಡ್ರ್ ಇರೋದ್ನೆಲ್ಲ ಇತ್ತು ಅವೆಲ್ಲ ತಗೋಳ್ಬೇಕಂತ ಆಸೆ ಇತ್ತು ಬಟ್ ನಮ್ಮಹತ್ರ ಅಷ್ಟು ದುಡ್ಡು ಇರಲಿಲ್ಲ ಅದಕ್ಕೆ ನಾನು ಒಂದೇ ಒಂದು ರೇಷ್ಮೆ ಸೀರೆ ಎಂಟು ಸಾವಿರ ರೂಪಾಯ್ದು ಒಂದು ರೇಷ್ಮೆ ಸೀರೆ ರೆಡ್ ಕಲರು ಮತ್ತು ಗ್ರೀನ್ ಬಾಡ್ರ್ ಇದ್ದಿದ್ದನ್ನ ತಗೊಂಡ್ರಿ ಅದನ್ ಯಾವುದಾದ್ರು ಫಂಕ್ಷನ್ಗೆ ಉಟ್ಟುಕೊಬೋದಲ್ಲ ಅದಕೋಸ್ಕರ ತಗೊಂಡೆ ಅಷ್ಟಾಗಿ ನಾವು ಫಂಕ್ಷನ್ಗಳ್ಗೆ ಹೋಗಲ್ಲ ಯಾವಗಾದ್ರು ಫಂಕ್ಷನ್ಗೆ ಹೋಗುವಾಗ ಚೆನ್ನಾಗಿ ಗ್ರ್ಯಾಂಡಾಗಿ ಹೋಗಿ ಚೆನ್ನಾಗಿ ಗ್ರ್ಯಾಂಡಾಗಿ ಫಂಕ್ಷನಲ್ಲಿ ಕಾಣಬೇಕು ಅದಕ್ಕೆ ಸೀರೇನೆ ಅಲ್ವ ಮುಖ್ಯ ಸೀರೆನ ನಾವು ಎಷ್ಟು ಚೆನ್ನಾಗಿ ಉಟ್ಕೊಂಡು ಹೋಗ್ತಿರೊ ಹೆಣ್ಮಕ್ಳಿಗೆ ಅಷ್ಟು ಚೆನ್ನಾಗಿ ಕಾಣ್ತರವರು ಎಂಥವರೆ ಆಗಲಿ ಸಣ್ಣ ಆಗಲಿ ದಪ್ಪ ಇರೋರೆ ಆಗಲಿ ಯಾರೇ ಆಗಲಿ ನೀಟಾಗಿ ಸಾರೀನ ಉಟ್ಕೊಂಡು ಹೋದ್ರೆ ಅವರ್ಗೆ ತುಂಬ ಚೆನ್ನಾಗಿ ಕಾಣ್ತದೆ ಸೀರೆ ಅವ್ರ ಮೈಗೆ ಚೆನ್ನಾಗಿ ಶೋಭೆ ಕೊಡುತ್ತೆ ಅದರಿಂದ ಹೆಣ್ಮಕ್ಳು ಎಲ್ಲರು ಸೀರೆ ಆದಷ್ಟು ಸೀರೆ ಉಟ್ಕೊಂಡರೆ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ